ಹಾಂ ಹೇಳಿ ಮೇಡಮ್

ಮೇಡಮ್ ಗೋಲ್ಡ್ ಮೇಲೆ ಬಂದು ಒಂದು ಒಂದು ಟು ಪರ್ಸೆಂಟ್ ಇರುತ್ತೆ ಇವಾಗ ಏಯ್ಟಿ ಗ್ರಾಮ್ಸ್ಗಾ ಮೇಡಮ್ ಇವಾಗ ಒಂದು ಒಂದು ಟೆನ್ ಗ್ರಾಮ್ಸ್ಗೆ ಒಂದು ಈಗ ಏನು ನೆಟ್ ವೆಯ್ಟ್ ಏನು ಇರುತ್ತೆ ಸಿಕ್ಸ್ಟಿ ತೌಸಂಡ್ ಏನು ಇರುತ್ತೆ ಅದಲ್ಲಿ ಈಗ ನಾವು ಅಮೌಂಟ್ ಅದನ್ನು ಚೆಕ್ ಮಾಡಿ ಒಂದು ತರ್ಟಿ ಫೈವ್ ಟು ಫೋರ್ಟಿ ತೌಸಂಡ್ ಒಂದು ಗ್ರಾಮ್ಸಿಗೆ ಒಂದು ಟೆನ್ ಗ್ರಾಮ್ಸ್ ಸಿಗುತ್ತೆ ಆ ಥರ ಏಯ್ಟಿ ಗ್ರಾಮ್ಸ್ಗೆ ನಿಮಗೆ ಒಂದು ಏಯ್ಟಿ ಗ್ರಾಮ್ಸ್ಗೆ ಒಂದು ತ್ರೀ ಟು ತ್ರೀ ಟು ಫೋರ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಸಿಗ್ಬೋದು ಮ್ಯಾಮ್

ಹಾಂ ಅದು ಮೇಡಮ್ ಅದಕ್ಕೆ ನಿಮ್ದು ಇದು ಪಹಣಿ ಇದ್ರೆ ಅದನ್ನು ಸ್ವಲ್ಪ ಇದಕ್ಕೇ ಗಗ್ರಿಕಲ್ಚರಲ್ ಲೋನ್ ಅಂತೇಳಿ ಕಡಿಮೆ ಆಗುತ್ತೆ ಪರ್ಸಂಟೇಜಸ್ ವೈಸ್ ಕಡಿಮೆ ಆಗುತ್ತೆ ಹಾಗಾಗಿ ನಿಮ್ದು ಆಧಾರ ಕಾರ್ಡು ಪಾನ್ ಕಾರ್ಡು ಮತ್ತು ಇದು ಗೋಲ್ಡು ಅಷ್ಟು ಇದ್ರೆ ಸಾಕು ಮೇಡಮ್ ತಗೊಂಡ್ಬಿಟ್ಟು ಬನ್ನಿ ಮೇಡಮ್ ಅವತ್ತೇ ಕೊಡ್ತೀವಿ ಬಟ್ ಎಲ್ಲ ಕರೆಕ್ಟಾಗಿರಬೇಕು ಎಲ್ಲ ರೂಲ್ಸ್ ಪ್ರಕಾರ ಬ್ಯಾಂಕ್ ನಿಮ್ದು ಪಾಸ್ ಬುಕ್ಕು ಮತ್ತು ಎಟಿಎಮ್ ಕಾರ್ಡು ಚೆಕ್ಕು ಎಲ್ಲ ಕರೆಕ್ಟಾಗಿದ್ರೆ ಆವತ್ತೇ ಸಿಗುತ್ತೆ ಹಾಂ ಎಲ್ಲ ಇದ್ರೆ ಹಾಂ ಅದು ಇಲ್ಲಾಂತಂದರೆ ಮತ್ತು ಅದೇ ಜಾಸ್ತಿ ಆಗುತ್ತೆ ಪಹಣಿ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಂ ಹಾಂ ಸರಿ ಮೇಡಮ್ ಬನ್ನಿ ಆಯ್ತು ಓಕೆ ಮ್ಯಾಮ್